ನಮ್ಮದು ಇವಾಗ ಯುಗಾದಿ ಅಗ್ಗ ಹಬ್ಬ ಬರುತ್ತೆ ಯುಗ ಯುಗಾದಿ ಹಬ್ಬಕ್ಕೆ ಏನಪ್ಪ ಅಂದರೆ ಇದು ಬೇವು ಬೆಲ್ಲ ಮಾಡೋದು ಮತ್ತು ಕೆಲವೊಂದು ಮನೇಲಿ ಸ್ವೀಟ್ ಆ ಥರ ಮಾಡ್ತಾರೆ ಮತ್ತು ಬೇವಿನ ಎಲೆಯಿಂದ ಸ್ವಲ್ಪ ನಾವು ಸ್ನಾನ ಮಾಡಬೇಕಂದ್ರೆ ಬೇವಿನ ಎಲೆ ಮತ್ತು ಸ್ವಲ್ಪ ಕೊಬ್ರಿ ಎಣ್ಣೆ ಹಾಕಿ ಸ್ನಾನ ಮಾಡ್ತೀವಿ ಯುಗಾದಿ ಹಬ್ಬಕ್ಕೆ ಅದಾದ ಮೇಲೆ ದಸರಾ ಬರುತ್ತೆ ದಸರಾಗೆ ಏನು ಮಾಡ್ತೀವಿ ಅಂತ ಅಂದರೆ ಫಶ್ಟ್ನೇ ದಿನ ಊರಲ್ಲಿ ಜಾತ್ರೆ ಆಗುತ್ತೆ ಅಲ್ಲ ಆವಾಗ ಹೋಳ್ಗೆ ಮತ್ತು ಅನ್ನ ಸಾಂಬಾರು ಆ ಥರ ಮಾಡ್ತೀವಿ ಕೆಲವೊಬ್ಬರು ಲಡ್ಡು ಆ ಥರ ಹೊರಗಿಂದೆಲ್ಲ ಬೇಕ್ರಿ ಆತ್ ಬೇಕ್ರಿ ಇರೋದೆಲ್ಲ ಆ ಥರ ಎಲ್ಲ ತಿಂತಾರೆ ಅದಾದಮೇಲೆ ದಸರಾಕ್ಕೆ ಎರಡನೇ ದಿನ ಕರಿಯೆಯ ಅಂತ ಮಾಡ್ತಾರೆ ಚಿಕನು ಮಟನು ಮತ್ತು ಫಿಶ್ಷು ಮೊಟ್ಟೆ ಆ ಥರ ಎಲ್ಲ ಮಾಡ್ತಾರೆ ನಾವು ಅಂದರೆ ಹಬ್ಬ ಹಬ್ದಲ್ಲೂ ಮಾಡ್ತೀವಿ ಮತ್ತು ಡೈಲೀ ಬುಧವಾರ ಶನಿವಾರ ಆ ಥರ ಎಲ್ಲ ಚಿಕನು ಮಟನ್ ಆ ಥರ ಮಾಡ್ತೀವಿ ಅದಾದ ಮೇಲೆ ನಾಗರ ಪಂಚಮಿ ಬರುತ್ತೆ ನಾಗರ ಪಂಚಮಿಗೆ ಏನು ಮಾಡ್ತಿವಪ್ಪ ಅಂತನಂದರೆ ಇದು ಎಳ್ಳುಂಡೆ ಮಾಡ್ತೀವಿ ಎಳ್ಳುಂಡೆ ಮತ್ತು ಬಿಳೆದು ರವೆ ಉಂಡೆ ಆ ಉಂಡೆ ಮಾಡ್ತೀವಿ ಮತ್ತು ಉಂಡೆ ಮಾಡಿ ಆದ ಮೇಲೆ ನಾಗಪ್ಪಗೆ ಹೋಗಿ ಹಾಲು ಹಾಕೋದು ಅದಾದ ಮೇಲೆ ಮನೆಯಲ್ಲಿ ಸ್ವಲ್ಪ ಪಾಯಸ ಉಂಡೆ ಕಡಲೆ ಉಂಡೆ ಮತ್ತು ಶೇಂಗದ ಉಂಡೆ ರವೆ ಉಂಡೆ ಆ ಮತ್ತು ಇನ್ನು ಕೆಲವೊಂದು ಉಂಡೆಗಳು ಆ ಥರ ಎಲ್ಲ ಮಾಡ್ತೀವಿ ಉಂಡೆ ಎಲ್ಲ ಅದಾದ ಮೇಲೆ ಮತ್ತು ಇದು ಮುಸ್ಲಿಮ್ಸ್ ಪೀರ್ಲು ದೆ ಪೀರ್ಲು ಹಬ್ಬ ಅಂತ ಬರುತ್ತೆ ಆ ಹಬ್ಬಕ್ಕೆ ಏನಪ್ಪ ಅಂತನಂದರೆ ಇದು ಬೆ ಇದು ಕಬ್ಬು ಇದು ಹಾಲು

ಬೆಲ್ಲದ ಹಾಲು ಮತ್ತು ಬೆಲ್ಲದ್ದಾಲು ಮಾಡ್ತಾರೆ ಆ ಮತ್ತು ಇದು ಬೆಲ್ಲದ್ದಾಲು ಮತ್ತು ಸಕ್ರೆ ವ ಸಕ್ರೆ ಹೊಯಿಸ್ತಾರೆ ಮತ್ತು ಮಾದಲಿ ಮಾದಲಿ ಮಾಡ್ತಾರೆ ಮಾದಲಿ ಆದ ಮೇಲೆ ಅವರು ದೇವ್ರಿಗೆ ಹೋಗಿ ಅದು ಅ ಪೂಜೆ ಎಲ್ಲ ಆದ ಮೇಲೆ ಮನಿಗೆ ಬಂದು ಕುರಿ ಮತ್ತು ಚಿಕನು ಆ ಥರ ಎಲ್ಲ ಮಾಡ್ತಾರೆ ಆದಾದ್ಮೇಲೆ ಪಲ್ಲವು ದಾಲ್ಚಾ ಆ ಥರ ಎಲ್ಲ ಮಾಡ್ತಾರೆ ಮುಸ್ಲಿಮ್ಸ್ ಅವರು ನಾವಾದರೆ ಬ ಇದು ಮಾದಲಿ ಮಾಡಿಬಿಟ್ಟು ದೇವರಿಗೆ ಒಂದು ಸ್ವಲ್ಪ ಆ ಪೂಜೆ ಮಾಡಿ ಆದ ಮೇಲೆ ಊಟ ಮಾಡ್ತೀವಿ ಮತ್ತು ಇನ್ನು ಯಾವ್ದಪ್ಪ ಅಂದರೆ ಇದು ಹೋಳಿ ಹಬ್ಬ ಬರುತ್ತೆ ಹೋಳಿ ಹಬ್ಬ ಅಂತನಂದರೆ ಎಲ್ಲರೂ ಸೇರಿ ಆಟ ಆಡೋದು ಆ ಅದು ಆದ ಹೋಳಿ ಅಬ್ಬ ಹೋಳಿ ಹುಣಮೆ ಹೋಳಿ ಹಬ್ಬ ಬರುತ್ತೆ ಮತ್ತು ದೇವಸ್ಥಾನಕ್ಕೆ ಹೋಗಿ ಬರುವ ದೇವಸ್ಥಾನಕ್ಕೆ ಹೋಗೋದು ಮತ್ತು ಫ್ರೆಂಡ್ ಜೊತೆ ಹೋಳಿ ಆಡೋದು ಫ್ಯಾಮಿಲಿ ಜೊತೆ ಹೋಳಿ ಆಡೋದು ಆ ಮತ್ತು ಹೊರಗಿನವ್ರು ಜನರ ಜೊತೆ ಅಂದರೆ ನಮಗೆ ಪರ್ಚಯ ಇರೋವ್ರ ಜೊತೆ ಹೋಳಿ ಆಡೋದು ಅದು ಒಂಥರ ನಮಗೆ ಒಂದು ಹಬ್ಬ ಆಗುತ್ತೆ ಅದಾದ ಮೇಲೆ ಅದಾದ ಮೇಲೆ ಹಬ್ಬ ಅನ್ನು ಅಂದರೆ ಹಬ್ಬ ನಮಗೆ ಯಾಕೆ ಬರ್ತವೆ ಹಬ್ಬ ಏನಕ್ಕೆ ಮಾಡಬೇಕು ನಾವು ಅಂತಾನಂದರೆ ಹಬ್ಬ ನಮಗೆ ಯಾಕೆ ಬರ್ತವೆ ಅಂತನಂದು ನಾವು ಅನ್ಕೋಳುದು ಅಲ್ಲ ಅದು ಹಬ್ಬ ಯಾವ ಥರ ಮಾಡಬೇಕು ಯಾವ ಥರ ಇದು ನಾವು ಜನರು ಬಳಸ್ಕೊಬೇಕು ಅದೇನು ಡೈಲಿ ಬರೊ ಹಬ್ಬ ಅಲ್ಲ ವರ್ಷಕ್ಕೆ ಒಮ್ಮೆ ಬರುತ್ತೆ ನಾವು ಚೆನ್ನಾಗಿ ಹಬ್ಬ ಎಲ್ಲ ಮನೆಯವ್ರು ಎಲ್ಲ ಸೇರಿ ಹಬ್ಬ ಮಾಡಿ ಚೆನ್ನಾಗಿ ಖುಷಿಯಾಗಿ ಇದು ಮಾಡ್ತೀವಿ ಅದಾದ ಮೇಲೆ ಮತ್ತು ಇದು ಯಾವ್ದಪ್ಪ ಅಂತಾನಂದರೆ ಕೆಲವೊಂದು ಊರುಗಳಲ್ಲಿ ಬೇರೆ ಬೇರೆ ಜಾತ್ರೆಗಳು ಹಬ್ಬಗಳು ಮತ್ತು ಅದು ದೇವರು ಮಾಡ್ತಾಯಿರ್ತಾರಲ್ಲ ಅದು ಕುರಿ ಕಡಿಯೋದು ಆ ಥರ ಎಲ್ಲ ಆಚರಣೆ ಮಾಡ್ತಾರೆ ನಾವು ಅಂದರೆ ಈಗ ಮಂಗಳವಾರ ಬಂತು ಮಂಗಳವಾರ ದೇವಸ್ಥಾನಕ್ಕೆ ಹೋಗದು ದೇವಸ್ಥಾನಕ್ಕೆ ಹೋಗಿ ಸ್ನಾನ ಮಾಡಿ ಸ್ನಾನ ಮಾಡಿ ಆದಮೇಲೆ ಕೆಲ್ವಂದು ಆ ದೇವಸ್ಥಾನಕ್ಕೆ ಆ ದೇವರಿಗೆ ಏನು ಏನೇನು ಪೂಜೆ ಮಾಡ್ತೀವಿ ಆ ಪೂಜೆಗೆಲ್ಲ ಸಾಮಗ್ರಿಗಳನ್ನು ಇಟ್ಕೊಬೇಕು ಇಟ್ಕೊಂಡಾದ ಮೇಲೆ ಪೂಜೆ ಮಾಡೋದು ಅದು ನಮಗೆ ಒಂದು ದ್ವ ಹಬ್ಬ ಆಗುತ್ತೆ ಮತ್ತು ಮನೆಯಲ್ಲಿ ನಾವು ಪೂಜೆ ಮಾಡ್ತೀವಲ್ಲ ಮನೆ ಎಲ್ಲ ಸ್ವಚ್ಛವಾಗಿ ತೊಳ್ಕೊಂಡು ನಾವು ಶಾಂತಿಯಿಂದ ನಾವು ಚೆನ್ನಾಗಿ ಮೈ ತೊಳ್ಕೊಂಡು ಶಾಂತಿಯಿಂದ ದ್ವ ಪುಯ್ ದೇವಸ್ಥಾನ ಮುಂದೆ ಕುತ್ಕೊಂಡು ಪು ಗುಡಿ ಮುಂದೆ ಪೂಜೆ ಮಾಡಿದ್ರೆ ನಮಗೆ ಒಂದು ಹಬ್ಬ ಅಂತ ಅನಿಸುತ್ತೆ ನಮ್ಮ ಮನೆಯಲ್ಲಿ ದಸರಾ ಹಬ್ಬ ಮತ್ತು ಯಾವ್ದಾದ್ರೂ ಹಬ್ಬ ಇದ್ದರೆ ನಮ್ಮ ಕುಟುಂಬದವರು ಚೆನ್ನಾಗಿ ಎಲ್ಲರೂ ಸೇರಿ ಹಬ್ಬ ಮಾಡ್ತೀವಿ ಖುಷಿಯಾಗಿ ಆ ಮತ್ತು ನಮ್ಮ ಜೊತೆ ಬೇರೆಯವರು ಅಂದರೆ ನಮ್ಮ ಅಪ್ಪ ಅಮ್ಮ ಮತ್ತು ನಮ್ಮ ಅಪ್ಪನ ಅಮ್ಮ ಅಪ್ಪ ಮತ್ತು ನಮ್ಮ ಮಾವರು ಎಲ್ಲರೂ ಬಂದರೆ ಅವ್ರ ಜೊತೇನೂ ಖುಷಿ ಖುಷಿಯಾಗಿ ಹಬ್ಬ ಮಾಡ್ತೀವಿ ಆ ಮತ್ತು ಹಬ್ಬ ಹಬ್ಬ ಮಾಡೋದರಿಂದ ಕೆಲವೊಂದು ವಿಶೇಷಗಳು ನಮಗೆ ದೊರಕುತ್ತದೆ ಮತ್ತು ಕೆಲವು ಹಬ್ಬಗಳು ಅಂದರೆ ಈಗ ಏನಪ್ಪ ಅಂತಾನಂದರೆ ಮನೆ ಈಗ ಮನೆಯಲ್ಲಿ ಈಗ ಮನೆಯಲ್ಲಿ ನಾವು ಏನಾದರೂ ಈಗ ಅಮಾಸ್ಯೆ ಹುಣಿಮೆ ಮತ್ತು ಏನಾದ್ರೂ ಅಮಾಸ್ಯೆ ಹುಣಿಮೆ ಬರುತ್ತಲ್ಲ ಆವಾಗ ಮನೆಯಲ್ಲೇ ಪೂಜೆ ಮಾಡಿ ಇದು ಏನಾದ್ರೂ ಸ್ವಲ್ಪ ಸ್ವೀಟ್ ಅದು ಇದು ಏನು ಹುಗ್ಗಿ ಆಗಿರಲಿ ಕೇಸ್ರಿ ಭಾತು ಮತ್ತು ಇಲ್ಲದ್ರೆ ಅನ್ನ ಅನ್ನ ಮಾಡಿ ಸ್ವಲ್ಪ ಬೆಲ್ಲದ ಚೂರೂನೂ ಇಡ್ತೀವಿ ಅಂದರೆ ದೇವರಿಗೆ ಎಡೆ ಇಡೊ ಥರ ಅದು ನಮಗೆ ಒಂದು ಹಬ್ಬ ಆಗುತ್ತೆ ಡೈಲಿ ಮಾಡೋದೇ ಬೇರೆ ಇರುತ್ತೆ ಪೂಜೆ ಯಾವಾಗಾದ್ರೂ ಮಾಡೋದೇ ಬೇರೆ ಇರುತ್ತೆ ಹಬ್ಬ ಹುಣ್ಣಿಮೆ ಆ ಥರ ಬಂದಾಗ ಪೂಜೆ ಮಾಡ್ತಿವಲ್ಲ ಅದು ನಮಗೊಂದು ಒಳ್ಳೆಯ ಖುಷಿ ತರುತ್ತೆ ಮತ್ತು ಹಬ್ಬ ಮಾಡ್ತೀವಿ ಅದಾದ ಮೇಲೆ ಹಿಂಗೆ ಕೆಲ ನಾನಾ ಥರ ಹಬ್ಬಗಳು ಬರ್ತಾವಲ್ಲ ಅದು ನಮಗೆ ಅಂದರೆ ಹಳೇ ಓದೋವಾಗಿದ್ರಾಗ್ಲಿಂತ್ರ ಅಜ್ಜಿ ತಾತ ಮಾಡಿದ್ರೇನು ಮಾಡಲಿಲ್ದ್ರೇನು ನಮಿಗೆ ಯಾವ ಯಾವ ಹಬ್ಬ ಬರ್ತದೆ ನಾವು ಅದನ್ನು ಖುಷಿಯಾಗಿ ಮಾಡಬೇಕು ಮಾಡೋದ್ ಮಾಡಕಂತೂ ಆಗೋಲ್ಲ ಅಂತ ಅನ್ನಲೇಬಾರ್ದು ಮಾಡಬೇಕು ಕೆಲವೊಂದು ಹಬ್ಬಗಳಲ್ಲಿ ಒಂದೇ ಥರ ಅಡುಗೆ ಇರೋಲ್ಲ ಬೇರೆ ಬೇರೆ ಥರ ನಾಗರ ಪಂಚಮಿಗೆ ದಸರಾಗೆ ಇದು ಪೆ ಇದು ಮುಸ್ಲಿಮ್ಸ್ ಅವ್ರು ಮಾಡ್ತಾರಲ್ಲ ಆ ಹಬ್ಬಕ್ಕೆ ಎಲ್ಲವು ಬೇರೆ ಬೇರೆ ನಾನಾ ಥರ ಹಬ್ಬಗಳೂ ನಮ್ಮ ಇದರಲ್ಲಿ ಆಚರಿಸ್ತೀವಿ ಮತ್ತು ಇಲ್ಲಿ ಜಾಸ್ತಿ ಇದು ಮಾಡೋದಂದರೆ ನಾವು ಸೊಲ್ಪ ಅಡುಗೆದಾಗಿರ್ಲಿ ಮತ್ತು ಜಾತ್ರೆ ಇಲ್ಲಿ ಮತ್ತು ದೇವಸ್ಥಾನದ್ದು ಎಲ್ಲ ಆಗಿರಲಿ ದಸರಾನೇ ಚೆನ್ನಾಗಿ ಇದು ಮಾಡ್ತಾರೆ